ಹಾಂ ಹೇಳಿ ಹಾಂ ಹೇಳಿ ಸರಿ ಈಗ ಹೇಗಿದೆ ಈಗ ಹ್ಞೂ ಗುಳಿಗೆಯೆಲ್ಲ ಕರೆಕ್ಟಾಗಿ ತಗೋತ ಇದ್ದೀರಾ ಬ್ಯಾಕ್ ಪೈನು ಏನು ಯಾವಾಗ ಬರುತ್ತೆ ಏನಕ್ಕೋಸ್ಕರ ಬರ್ತಾ ಇದೆ ಏನು ಕೆಲಸ ಮಾಡಿದಾಗ ಬರುತ್ತೆ ಹ್ಞೂ ತುಂಬ ಬಾ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಬ್ಯಾಕ್ ಪೇನ್ ಬರ್ತಾ ಇದೆಯಾ ಅದಕ್ಕೆ ನೀವು ಬೇರೆ ಏನು ಗುಳಿಗೆ ಏನಾರು ತೊಗೊಂಡಿದಿರಾ

ಸರಿ ಸರಿ ಬನ್ನಿ ಅಡ್ಡಿ ಇಲ್ಲ ಎಷ್ಟು ದಿನದಿಂದ ಬರ್ತಾ ಇದೆ ಟು ಡೇಸ್ ಆಗಿದೆಯಾ ಕಂಟಿನ್ಯೂಸ್ಸಾಗಿ ಬರ್ತಾ ಇದೆಯಾ ಇಲ್ಲ ಬಿಟ್ಟು ಬಿಟ್ಟು ಬರ್ತಾ ಇದೆಯಾ ಇಲ್ಲಾಂದರೆ ಬರೋದಿಲ್ಲವ ಸರಿ ಸರಿ ಸರಿ ಸರಿ

ನಾವು ಈಗ ಹೊರ್ಗಡೆ ಇದ್ದೀವಿ ನೀವು ನಾಳೆ ಫ್ರೀ ಇರ್ತೀರಾ ನಾವು ಪೇಶೆಂಟ್ ಮೇಲೆ ಹೊರ್ಗಡೆ ಬಂದಿದೀವಿ ಪೇಶೆಂಟ್ ನೋಡಲಿಕ್ಕೆ ಹಾಂ ಸೊ ನೀವು ನೀವು ಕಾಲ್ ಮಾಡಿ ಕಾಲ್ ಮಾಡಿ ಒಮ್ಮೆ ಬನ್ನಿ ನಾವು ಹೇಳ್ತೇವೆ ಕ್ಲಿನಿಕ್ ಅಲ್ಲಿ ಇರ್ತೀವಾ ಇರಲ್ಲವಾ ಅಂತ ಬೇರೆ ನಾಟಿ ಔಷದಿ ಏನಾರ ಟ್ರೈ ಮಾಡಿದೀರ ನೀವು ಯಾವುದು ಮಾಡಲಿಲ್ವ ಫಸ್ಟ್ ಟೈಮ್ ಆಗ್ತಾ ಇರೋದಾ ಸರಿ ಸರಿ ಓಕೆ ಸಂತೋಷ ಧನ್ಯವಾದ